ಏ ಕಟ್ಟಾತ್ ಕಾವ್ಯ

ಹಲೋ ಹೌದು ರೀ ಹ್ಞೂ ಏನು ರೀ

ಏ ನಾವು ಆವಾಗ ಹೇಳಿವಲ್ಲ ರೀ ಎಕ್ಸ್ಚೇಂಜ್ ಮಾಡೋಂಗಿಲ್ಲ ಅಂತ ಹೇಳಿ ಅಲ್ಲ ರೀ ಎಲ್ಲರೂ ಖಾಯಂ ಕಷ್ಟಮರೆ ಇರ್ತಾರೆ ರೀ ನಾವು ಇಲ್ಲೆಲ್ಲ ಮಾಡ್ಕೊತ ಕುಂತ್ರೆ ನಮ್ದು ವ್ಯಾಪಾರ ನಡಿಬೇಕು ಅಲ್ಲರೀ ಹೌದು ರೀ ಹಾಗಾರೆ ಇಷ್ಟು ಇದಾದ್ರೆ ಬನ್ರಿ ತಗೊಂಡು ಒಯ್ಯಿರಿ ಅಂತ ಅಲ್ಲರಿ ನಾವು ದುಡ್ಡು ಕೊಡೋದಿಲ್ಲ ನೀವು ಬಟ್ಟೆ ತಗೊಂಡು ಹೋಗಿರಿ ಬೇರೆ ಡ್ರಸ್ಸ ಅಯ್ಯೋ ಹೊಸತಾಗಿ ಬಂದೈತೆ ರೀ ಹಾಂ ಬ ಹ್ಞೂ ಭಾಳ ನಮೂನಿ ಬಂದವೆ ರೀ ಯಾವ ಬಂದು ಕಾಟ ನೋಡೋದಲ್ಲ ಹೊಸ ಹೊಸ ಡಿಸೈನ್ ಬಂದವೆ ಹ್ಞೂ ರಿ ನೀವು ಮತ್ತೆ ಬಂದಿಲ್ಲ ಬನ್ರಿ ಮತ್ತೆ ಎಕ್ಸ್ಚೇಂಜ್ ಮಾಡ್ತೀವಿ ರೀ ಆಫರೂ ಅದು ಅದಾವೆ ರೀ ಆಫರೂನು ಅದಾವೆ ರೀ ಹ್ಞೂ ರೀ